ನಾನು ಕುರ್ತಿಯನ್ನು ಆಮ್ ಅಮೆಝಾನ್ ಮತ್ತೆ ಮೀಶೋಲಿ ಆರ್ಡ್ರ್ ಮಾಡಿ ತಗೊಂಡೆ ಕುರ್ತಿ ಸುಮಾರು ಐದು ಟಾಪ್ಗೆ ಎರಡು ಸಾವಿರ ಅಂತಹೇಳಿತ್ತು ಕುರ್ತಿಯನ್ನು ನೋಡಿದಾಗ ಅಮ್ ಅಮ್ ಅಮೆಝಾನಲ್ಲಿ ತುಂಬ ಚೆನ್ನಾಗಿತ್ತು ಬಟ್ ಅದು ಕ್ವಾಲಿಟಿ ಎಲ್ಲ ಕಮೆಂಟ್ಸ್ ಎಲ್ಲ ತುಂಬ ಚಂದ ಉಂಟು ಆದರೆ ಅದು ಮತ್ತು ನಾನು ಒಂದು ಮೂರು ದಿನದ ನಂತರ ಅದು ನನ್ನ ಮನೆಗೆ ಬಂತು ಬಂದಮೇಲೆ ಅದು ಓಪನ್ ಮಾಡಿ ನೋಡಿದೆ ಬಟ್ಟೆಗಳು ಅಲ್ಲಿ ಹೇಳಿದ ಕಮೆಂಟೇ ಬೇರೆ ಥರ ಇತ್ತು ಬಟ್ ಇಲ್ಲಿ ನನಗೆ ಸಿಕ್ಕಿದ್ದೇ ಬಟ್ಟೆ ಬೇರೆ ಥರ ಇದೆ ಆಮೇಲೆ ಪ್ರತಿಯೊಂದು ಮೇಲೆ ಅದು ಬ್ರ್ಯಾಂಡೆಡ್ ನೇಮ್ ಇತ್ತು ಬಟ್ ಇಲ್ಲಿ ಯಾವ ಬ್ರ್ಯಾಂಡೆಡ್ ನೇಮ್ ಕೂಡ ಅಲ್ಲಿ ನಮಗೆ ಹಾಕಿರಲಿಲ್ಲ ಮತ್ತು ಹಾಕಿ ಹೋಗಲಿ ಅಂತ ನಾನು ರಿಟನ್ ಕಳ್ಸಣ ಅಂತ ನಾನು ಮೂರು ಬಟ್ಟೆಗಳನ್ನು ರಿಟನ್ನ ಕಳಿಸಿದೆ ಮತ್ತು ಅವ್ರು ನನಗೆ ಅಮೌಂಟ್ ರೀಫಂಡ್ ಸಹ ಕೂಡ ಮಾಡಿಲ್ಲ ಮತ್ತು ನನಗೆ ಇನ್ನು ಎರಡು ಬಟ್ಟೆಯನ್ನು ನಾನು ಮನೆಯಲ್ಲೇ ಇಟ್ಟುಕೊಂಡಿದ್ದೆ ಆ ಬಟ್ಟೆಯನ್ನು ನಾನು ಎರಡು ಮೂರು ಸತಿ ಎರಡು ಸಹ ಒಂದು ಸತಿನಿ ಧರಿಸಿ ಮತ್ತು ಅದನ್ನು ನೀರಿಗೆ ಹಾಕಿದ್ದಾಗ ಅದರ ಬಣ್ಣ ಕೂಡ ಹೋಗಿತ್ತು ಅದರ ಕ್ವಾಲ್ಟಿ ಪ್ರತಿಯೊಂದು ಏನೂ ಚೆನ್ನಾಗಿರ್ಲಿಲ್ಲ ಅದಕ್ಕೆ ನಾವು ತಗೊಣುವಾಗ ಯಾವ ರೀತಿ ಬಟ್ಟೆ ನಾವು ನೋಡಿ ತಗೊಂಡ್ರು ಅದು ಆ ಥರ ಬಟ್ಟೆ ನಮ್ಗೆ ಹೇಳಿದ್ದೇ ಒಂದು ನಾವು ಬುಕ್ ಮಾಡಿರೊದೆ ಒಂದು ಬಟ್ ನಮ್ಗೆ ಕಳಿಸಿದ್ದೇ ಬೇರೆದು ನಾವು ಈ ಥರ ಮಾಡಿದಾಗ ನಮಗೆ ಅಮೌಂಟ್ ವೇಶ್ಟ್ ಆಯ್ತ್ ವೇಶ್ಟ್ ಆಯಿತು ಆಮೇಲೆ ನಮಗೆ ಟೈಮೂ ವೇಸ್ಟ್ ಆಯಿತು ಸೊ ಇದರಿಂದ ಮನಿ ಕೂಡ ವೇಸ್ಟ್ ಆಯಿತು ನಮಗೆ ಮತ್ತು ಇನ್ನೊಂದು ಏನಂತಂದರೆ ನಾನು ಬುಕ್ ಮಾಡಿದ್ದು ವೈಟ್ ಆ್ಯಂಡ್ ಬ್ಲ್ಯಾಕ್ ಪ್ರಿಂಟಾಗಿತ್ತು ಬಟ್ ಪ್ರಿಂಟ್ ಬಂದಿದ್ದೆ ಪ್ರಿಂಟ್ ಮೆ ಪ್ರಿಂಟೆಡ್ ಮೆಟೀರಿಯಲ್ಸೆ ಬಂದಿರಲಿಲ್ಲ ನನಗೆ ಸ್ಲೀವ್ ಸ್ಲೀವ್ಸ್ ಫುಲ್ ತ್ರೀ ಫೋರ್ಥ್ ಹೇಳಿದ್ದೆ ಬಟ್ ಅಲ್ಲಿ ತ್ರೀ ಫೋರ್ಥೇ ಬರಲಿಲ್ಲ ಇನ್ನು ಮಾಮುಲಿ ಬಟ್ಟೆಯೆಲ್ಲ ಬಂದಿತ್ತು ಆ ಬಟ್ಟೆ ನಾನು ಕ್ವಾ ನಾನು ಮೆ ಮುಟ್ಟಿದ ಮೆಟೀರಿಯಲ್ ನೋಡಿದ ಮೆಟೀರಿಯಲ್ ಬೇರೆ ಬಟ್ ಇಲ್ಲಿ ಅವರು ಕಳಿಸಿದ್ದ ಮೆಟೀರಿಯಲ್ಸೆ ಬೇರೆ ಇತ್ತು ಆದ ಕಾರಣ ನನಗೆ ಇಷ್ಟ ಆಗಲ್ದಿರೋ ಮೂರನ್ನು ರಿಟ್ರ್ ಮಾಡಿದೆ ಮತ್ತು ಅವ್ರು ಇವತ್ಗೂ ಕೂಡ ರಿಟ್ ಅಮೌಂಟ್ನ ರೀಫಂಡೇ ಮಾಡಿರಲಿಲ್ಲ ಮತ್ತು ನನಗೆ ಸಹ ತುಂಬ ತುಂಬ ಬೇಜಾರಾಯ್ತು ಈ ಬಟ್ಟೆನ ನಾನು ಯಾಕಾನಾ ತಗೊಂಡ್ನೋ ಯಾಕಿಷ್ಟು ವರ್ಸ್ಟ್ ಆಗಿತ್ತು ಬಟ್ಟೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಮತ್ತು ನನ್ನ ಗೆಳತಿ ಹೇಳಿದ್ಲ್ ಇದರಲ್ಲಿ ಅಮೆಝಾನ್ ಮೀಶೋ ಅಲ್ಲಿ ತುಂಬ ತಪ್ಪುಂಟು ಇದು ಒಂದು ಅಷ್ಟು ಚೆನ್ನಾಗಿರ್ಲಿಲ್ಲ ಅಂತ ಬಟ್ ನನಗೆ ತುಂಬ ಆಯಿತು